ನಮ್ಮ ಮನೆಯಲ್ಲಿ ಹಾಲು ಹಾಲು ಅಂದರೆ ಎಲ್ರಿಗೂ ಬೇಕಾಗಿರೋ ಅಂಥ ಶಕ್ತಿ ಕರವಾದ ಪೌಷ್ಠಿಕ ಸಹ ಒಂದು ಇದು ಮತ್ತು ತರ್ಕಾರಿಗ್ಳು ತರ್ಕಾರಿಗ್ಳೆಲ್ಲಾ ತರ್ಕಾರಿಗ್ಳು ನಾವು ಪಲ್ಯ ಮಾಡಿ ತಿಂತೀವಿ ಸೊಪ್ಪು ಅಂದರೆ ಸೊಪ್ಪಲ್ಲಿ ತುಂಬ ವಿಟಮಿನ್ ಸಿಗುತ್ತೆ ಮತ್ತು ಮೊಟ್ಟೆ ಮೊಟ್ಟೆ ತಿಂತೀರಿ ಚಪಾತಿ ಚಪಾತಿ ಹಿಟ್ಟು ಇಸ್ಕಿ ಅದನ್ನ ಚೆನ್ನಾಗಿ ಮೃದುವಾಗಿ ಮಾಡಿ ಡೈಲಿ ಚಪಾತಿ ತಿಂತೀವಿ ಚಪಾತಿ ಆದರೆ ಬೆಲೆ ಕಟ್ಟು ಅದ್ರಿಂದ ಒಳ್ಳೆದು ಸಿಗುತ್ತೆ ಮತ್ತು ತರ್ಕಾರಿಗ್ಳಲ್ಲಿ ನಾನಾ ಥರ ತರ್ಕಾರಿಗ್ಳು ಪಲ್ಯ ಮಾಡ್ತಿವಿ ಅದರದ್ದೂ ನೀರು ಕುದಿಸ್ಬಿಟ್ಟು ಅದರಿಂದ ತುಂಬ ಇದು ಸಿಗುತ್ತೆ ಪೌಷ್ಠಿಕ ಆದಂಥ ಅಂಶಗಳು ಬೇಕಾದಷ್ಟಿದೆ ಹಬ್ಬ ಬಂದರೆ ನಾನಾ ರೀತಿ ತಿಂಡಿ ಮಾಡ್ತಾನೆ ಇರ್ತಿವಿ ಒಂದು ಹೋಳ್ಗೆ ಹೋಳಿಗೆ ಅಂದರೆ ಅದು ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ ಅದನ್ನು ಎಲ್ಲ ಕ್ಲೀನ್ ಮಾಡಿ ಬೇಯಿಸಿ ಅದನ್ನೆಲ್ಲ ನಾವು ರುಬ್ಕೊಂಡು ಮಿಕ್ಸ್ ಅಥ್ವಾ ಮಿಕ್ಸಿಗೆ ಹಾಕಿ ಅದನ್ನ ತಟ್ಟಿ ಮಾಡಿದರೆ ಚೆನ್ನಾಗಿರುವಂತಾದೆ ಒಂದು ಹೋಳ್ಗೆ ಅಂಥದ್ ಊಟ ಹಬ್ಬ ಅಂದರೆ ಹೋಳ್ಗೆ ಒಂದೇ ಅಲ್ಲ ಹೋಳಿಗೆ ಜೊತೆಗೆ ವಡೆ ಮಾಡ್ತೀವಿ ರಸ ಮಾಡ್ತೀವಿ ಹಪ್ಳ ಮಾಡ್ತೀವಿ ಪಲ್ಯ ಮಾಡ್ತೀವಿ ಅದ್ರ ಜೊತೆಗೆ ನಾವು ಒಂಥರ ಚಿತ್ರಾನ್ನ ಪುಳಿಯೋಗ್ರೆ ಮತ್ತು ಯಾವುದೋ ಒಂದು ಒಂದು ಪಲಾವೋ ಏನೋ ಅದರ ಜೊತೆಗೊಂದು ಪಕ್ದಲ್ಲಿ ಒಂದು ಪಲ್ಯ ಮತ್ತು ಹಪ್ಳ ಕೋಸಂಬರಿ ಮೊಸರು ಮಜ್ಜಿಗೆ ರಸ ಇಷ್ಟೆಲ್ಲ ಮಾಡ್ತೀವಿ ಹಬ್ಬಗ್ಳಾದ್ರೆ ಒನ್ನೊಂದು ಹಬ್ಬಕ್ಕೂ ಒನ್ನೊಂದು ಥರ ಅಡ್ಗೆ ಈ ಗಣೇಶ್ನ್ ಹಬ್ಬ ಅಂತ ಬಂದರೆ ಅದಕ್ಕೆ ನಾವು ಕಡ್ಬು ಮಾಡ್ತಿವಿ ಕಡುಬು ಕಡುಬು ತುಂಬ ಗಣಪತಿಗೆ ಇಷ್ಟ್ವಾದವಂಥ ಒಂದು ಪದಾರ್ಥ ಹಾಂ ಕಡುಬು ಮಾಡಿ ದೇವ್ರಹತ್ರ ಇಟ್ಟು ನಾವು ಪೂಜೆ ಮಾಡೋವರ್ಗು ಊಟ ಯಾರು ಮಾಡಲ್ಲ ಅದೇ ದಿನ ಬೆಳಗ್ಗೆ ಆರು ಗಂಟೆಗೇ ಹುತ್ತಗೆ ಹಾಲು ಹಾಕೊಂಡ್ ಬರ್ತಿವಿ ಗಣೇಶ್ನ್ ಹಬ್ಬಕ್ಕೆ ಪ್ರತಿ ಒಬ್ಬರು ಮನೆಯಲ್ಲಿ ಹೋಗಿ ಆ ಪೂಜೆ ನಾವು ವರ್ಷಕ್ಕೆ ಒಮ್ಮೊಮ್ಮೆ ಮಾಡ್ತಾನೆ ಇರ್ತಿವಿ ಅದು ಮಾಡಲೇಬೇಕು ಬಿಡುವಂಥ ಹಬ್ಬಗ್ಳೆ ಅಲ್ಲ ಹಂಗೇ ದೀಪಾವಳಿ ದೀಪಾವಳಿ ಅಂದರೆ ತುಂಬ ಉತ್ಸಾಹದಿಂದ ಮಾಡುವಂಥ ಹಬ್ಬ ಮಕ್ಳಿಗೆಲ್ಲ ಹೊಸ ಬಟ್ಟೆ ಪಟಾಕಿ ದೇವಸ್ಥಾನಕ್ ಹೋಗಿ ಅಲ್ಲೆಲ್ಲಾ ಇದು ಮಾಡಿ ಪಟಾಕಿ ಹೊಡ್ದು ದಾರ ಕಟ್ಕೊಂಡು ಅವತ್ತು ದಿನ ಕಜ್ಜಾಯ ಅದಕ್ಕೆ ಅಕ್ಕಿ ಹಾಕಿ ನೆನ್ಸಿರು ಕುಟ್ಟಿ ಅದನ್ನು ಹಸಿ ಹಿಟ್ಟಲ್ಲಿ ತಯಾರು ಮಾಡಿ ಕಜ್ಜಾಯ ತುಂಬ ತುಂಬಾ ಕಷ್ಟ ಆದರೂ ನಾವು ಕಜ್ಜಾಯ ಮಾಡಿ ದೇವ್ರಿಗ್ ನೈವೇದ್ಯಕ್ಕೆ ಇಕ್ತಿವಿ ಆ ನೈವೇದ್ಯ ಇಕ್ಕಿಕ್ಕಿ ಆದ್ಮೇಲೆ ಎಲ್ಲ ಮನೇಯಲ್ ತಿನ್ಬೇಕು ಆದರೆ ದೀಪಾವಳಿ ಅದು ಮತ್ತು ಹಂಗೆ ಶಿವರಾತ್ರಿ ಶಿವರಾತ್ರಿಯಲ್ಲಿ ನಾನಾ ಥರ ಅವಲಕ್ಕಿ ಶೇಷ್ಠ ಸ್ವಾಮಿಯದು ಸಾಮಿಯದು ಬುರುಕು ಅಂತ ಬರುತ್ತೆ ಅದು ತುಂಬಾ ಇಷ್ಟ ರಾಗಿ ಹಸಿ ಹಿಟ್ಟು ರಾಗಿ ಅದರಲ್ಲಿ ಹುರ್ಕೊಂಡು ಪೌಡ್ರು ಮಾಡಿ ಅದ್ರಿಂದ ನಾವು ಅದರದ್ದು ಉಂಡೆ ಮಾಡ್ತಿವಿ ಹಾಗೆ ಹಣ್ಣುಗ್ಳು ಎಲ್ಲ ಹ್ಞೂ ಒಂದು ಬಾಳೆಹಣ್ಣಾಗಿರ್ಬೋದು ಒಂದು ಮೋಸಂಬಿ ಆಗಿರ್ಬೋದು ಒಂದು ಕಿತ್ಳೆ ಹಣ್ಣಾಗಿರ್ಬೋದು ಮತ್ತು ಒಂದು ಹಾಪಲ್ ಆಗಿರ್ಬೋದು ಒಂದು ದ್ರಾಕ್ಷಿ ಹಣ್ಣು ಆಗಿರ್ಬೋದು ಅದನ್ನೆಲ್ಲಾ ದೇವ್ರ ಮುಂದೆ ನೈವೇದ್ಯಕ್ಕೆ ಇಡ್ತಿವಿ ನೈವೇದ್ಯಕ್ಕೆ ಇಟ್ಟುಬಿಟ್ಟು ಆ ದಿನ ಉಪವಾಸ ಇರ್ತಿವಿ ಆ ನೈಟೆಲ್ಲ ನಿದ್ದೆ ಮಾಡ್ದಿರ ಜಾಗರಣೆ ಇದ್ದು ಮತ್ತು ಮಾರನೆ ದಿನ ಬೆಳಗ್ಗೆ ಸ್ನಾನ ಮಾಡಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಅವತ್ತೊಂದು ಪಾಯಸ ಒಂದು ಅನ್ನ ರಸ ಹಪ್ಳ ಮತ್ತು ಅದರ ಜೊತೆಗೊಂದು ಪಲ್ಯ ಒಂದು ಕೋಸಂಬ್ರಿ ಏನೇನು ಥರ ಹಾಂ ವೆರೈಟಿ ವೆರೈಟಿ ಹಾಗೇ ಮಾಡ್ತಿವಿ ಅದೂ ಹಬ್ಬದ ಮಾಡುವಂಥ ಶಿವರಾತ್ರಿ ಹಬ್ಬದು ಒಂದು ವಿಶೇಷವಾದಂಥ ಅಡ್ಗೆಗಳು ನಾವು ಆ ಹಬ್ಬನ ಬಿಡಂಗಿಲ್ಲ ಮಾಡಲೇಬೇಕು ಮಾಡ್ದೆರೆ ಇದ್ರೆ ನಮ್ಗೆ ತುಂಬಾ ಕಷ್ಟಗಳು ನಮಗೆ ವರ್ಷಕ್ಕೆ ಸುಮಾರು ಹಬ್ಬಗಳು ಬರುತ್ತೆ ಆ ಹಬ್ಬಗ್ಳಿಂದ ನಾವು ಒಂದೊಂದು ಹಬ್ಬಕ್ಕೂ ಒಂದೊಂದು ಥರ ಥರ ಥರವಾದ ಅಡ್ಗೆಗಳ್ ಮಾಡಲೇಬೇಕು ಅಂದರೆ ಹೆಂಗಸ್ರಗಂತು ತುಂಬಾ ಕಷ್ಟ ಆಗುತ್ತೆ ಅಂದರೆ ನಾವು ಮಾಡ್ದಿರ ಅಂತು ಬಿಡೋಕ್ ಸಾಧ್ಯನೇ ಇಲ್ಲ ಆ ಹಬ್ಬ ಅಂದರೆ ನಮ್ಗೆ ಎಷ್ಟೋ ಒಂದು ಆಸೆಗಳು ಓ ಈ ಹಬ್ಬ ಬಂತು ಈ ತಿಂಗಳಲ್ಲಿ ಇನ್ನು ಇಪ್ಪತ್ತು ದಿವ್ಸಕ್ಕೆ ಇನ್ನೊಂದು ಹಬ್ಬ ಬರುತ್ತೆ ಅಂತ ಹಬ್ಬ ಹಬ್ಬಕ್ಕೂ ಒಂದೊಂದು ಹಬ್ಬಕ್ಕೂ ಒನ್ನೊಂದು ಥರ ಅಡ್ಗೆಗಳ್ ಮಾಡ್ತಾನೆ ಇರ್ತೀವಿ ಹಾಗೆ ಶನಿವಾರ್ ಹಬ್ಬ ಅಂದರೆ ತುಂಬಾ ತುಂಬ ನಮ್ಮಮನೆ ದೇವರು ವೆಂಕ್ಟರಮ್ಣ ಸ್ವಾಮಿ ಅಂತ ನಾವು ಗುಟ್ಟಳ್ಳಿಗೆ ಹೋಗ್ತಿವಿ ಅಲ್ಲಿ ಪೂಜೆ ಮಾಡಿ ದೇವ್ರು ನಮಸ್ಕಾರ ಮಾಡಿ ಅಲ್ಲಿ ನಾವು ಏನು ಮನ್ಸಲ್ಲಿ ಅನ್ಕೊಂತಿವೋ ನಮ್ಗೆ ಅವೆಲ್ಲ ನೆರ್ವೇರ್ತಾ ದೇವರಿಗೆ ನಾವು ಏನು ಬೇಕೋ ಅಷ್ಟು ಆವತ್ತು ಅನ್ನದಾನ ಮಾಡ್ಬೋದು ನಾವು ಇಲ್ಲಿಂದ ಮಾಡಿಕೊಂಡೋಗಿ ಕೆಲವ್ರಿಗ್ ಊಟ ಹಾಕ್ಬೋದು ಇಲ್ಲ ನಮ್ಗಿನ್ನು ಆದರೆ ದೇವರಿಗೆ ಅಷ್ಟೊಂದ್ ಕೊಡ್ಬೋದು ಯಾವ್ತರ ಬೇಡಿಕೆಗಳಿದ್ರೆ ದುಡ್ಡು ಹುಂಡೀಗ್ ಇಷ್ಟು ಅಂತ ಹಾಕ್ತೀವಿ ದೇವ್ರಿಗೆ ಇದೇ ಥರ ಪೂಜೆ ಮಾಡಬೇಕು ಮರಲ್ ತುಂಬೇಕು ಆ ಸ್ವಾಮಿಗೆ ನಾವು ಬಟ್ಟೆ ಕೊಡಿಸ್ಬೇಕ್ ಹೊಸ ಬಟ್ಟೆ ಪಂಚೆಗಳಿಂದ ಹರ್ಕೆ ಮಾಡ್ಕೊಬರ್ತೀವಿ ಆ ಹರ್ಕೆ ಮಾಡ್ಕೊಬಂದ್ರೆ ನಮಗೆ ನಮ್ಮಮನೆ ದೇವರು ವೆಂಕ್ಟರಮ್ಣ ಸ್ವಾಮಿ ಅಂತ ಹಾಗೆ ತಿರುಪ್ತಿಗೂ ಹೋಗ್ತಿವಿ ಅಲ್ಲಿ ಹೋಗ್ಬೇಕಾದ್ರು ಒಂದು ಎರಡು ಮೂರು ದಿವ್ಸ ಹಿಡ್ಸುತ್ತೆ ಅಂದರೆ ನಾವು ಅಲ್ಲೂ ಬೇಡಿಕೊಂಡಿರ್ತೀವಿ ಅಲ್ಲಿ ತಲೆ ಕೂದಲು ಒಂದು ಹಿಡಿ ಕೊಡ್ತೀವಿ ಹುಂಡಿಗೆ ಕಾಸು ಹಾಕ್ತಿವಿ ನಾವು ಅಲ್ಲಿಂದ ಒಂದು ಲಾಡು ತರ್ತೀವಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಅದು ತಿರುಪ್ತಿ ಅಲ್ಲಿ ಸಿಗೊಂಥ ಲಾಡು ಇಂಡಿ ಇಡೀ ಇಂಡಿಯಾದಲ್ಲೇ ಎಲ್ಲೂ ಸಿಗೋಲ್ಲ ಅದಕ್ಕಾಗಿ ಆ ಲಾಡುಗೆ ಅರ್ಧ ನಾವು ತಿರುಪ್ತೀಗ್ ಹೋಗ್ತಿವಿ ಯಾರು ಹೋದ್ರೇ ಅವ್ರ ಕೈಯಲ್ಲಿ ಕಾಸು ಕೊಟ್ಟು ಕಳಿಸ್ತೀವಿ ನಾವು ಪ್ರಸಾದ ತಂದುಕೊಡಿ ನಮ್ಗೆ ತುಂಬ ಬೇಕು ತುಂಬ ಇಷ್ಟ ಅಂತ ಅವ್ರು ತಂದುಕೊಟ್ರೆ ನಾವು ಪಕ್ಕದಮನೆಗಳಿಗೆಲ್ಲ ಪೂಜೆ ಮಾಡಿ ಎಲ್ರಿಗೂ ಹಂಚ್ತಿವ್ ಅದು ಒಳ್ಳೆದು ಅಂತ ತಿರುಪ್ತಿ ಅಂದರೆ ಅಷ್ಟೊಂದು ಇದು ಅಲ್ಲಿ ಯಾವಾಗಲೂ ಫುಲ್ಲು ರಶ್ಶೇ ಇರುತ್ತೆ ಅಂದರೆ ನಾವು ಅಲ್ಲಿ ವರ್ಷಕ್ಕೊಂದ್ಸತಿ ಎರಡು ಸತಿ ನಮ್ಗೆ ದೇವ್ರು ದಾರಿ ಕೊಟ್ಟಿರ್ತೆ ಎಲ್ಲ ಹೋಗ್ತಾನೆ ಇರ್ತೀವಿ ಮನೇಯಲ್ಲಿ ಮಕ್ಕಳು ಎಲ್ಲ ಒಂದು ಫ್ಯಾಮ್ಲಿನೇ ಹೋಗ್ತಿವಿ ಪ್ಯಾಮ್ಲಿ ಸೆಂಟ್ರಲ್ಲಿ ಮಕ್ಕಳು ಹೋಗ್ತಾಯಿರ್ತಾರೆ ನಾವು ಹೋಗ್ತಿವಿ ಒಂದಿವ್ಸ ಎರಡು ದಿವ್ಸ ಇದ್ದು ಮತ್ತು ದೇವ್ರ ದರ್ಶನ ಮಾಡಿಕೊಂಡು ಎರಡೆರಡು ಟೈಮ್ ದರ್ಶನ ಮಾಡಿಕೊಂಡು ಬರ್ತೀವಿ ಅಂದರೆ ಅಲ್ಲಿ ತುಂಬ ರಶ್ಶೇ ಇರುತ್ತೆ ಆದ್ರು ನಾವು ಹೋಗಿ ಬರ್ತಾನೆ ಇರ್ತೀವಿ ಈ ಥರ ನಮ್ಗೆ ವರ್ಷಕ್ಕೆ ಸುಮಾರು ಹಬ್ಬಗಳು ಬರ್ತಾನೆ ಇರುತ್ತೆ ಮನೆಯಲ್ ಮಾಡೋ ಅಂತ ಅಡುಗೆಗಳು ಒಂದೊಂದು ಹಬ್ಬಕ್ಕೂ ಒಂದೊಂದು ಥರ ಅಡ್ಗೆ ಈ ಸಂಕ್ರಾಂತ್ರಿ ಅಂದರೆ ಪೊಂಗಲ್ಲು ಅಂತ ಮಾಡ್ತೀವಿ ಕಬ್ಬು ಈ ಹಸುಗ್ಳು ಎಲ್ಲ ತೊಳೆದು ಅದಕ್ಕೆಲ್ಲ ಬಣ್ಣ ಹಾಕಿ ಅದಕ್ಕೆಲ್ಲ ಹೂವಿನಾರ ಹಾಕಿ ಈ ತಲೆಗೆಲ್ಲಾ ಕೊಂಬುಗಳ್ಗ್ ಅದೊಂದು ಇದೊಂದು ಕಟ್ಟಿ ಅದನ್ನೆಲ್ಲ ಮೆರಣೆ ಮಾಡಿ ಅವತ್ತು ದಿನ ಅದಕ್ಕೊಂದು ದೇವರು ಅಂತಿರುತ್ತೆ ಆ ದೇವಸ್ಥಾನ್ದ್ ಹೋಗ್ಬಿಟ್ಟು ಆ ದೇವ್ರಿಗೆಲ್ಲ ಪೂಜೆ ಮಾಡಿ ಹಸುಳ್ಗೆಲ್ಲ ಪೂಜೆ ಮಾಡ್ತಿವಿ ಪೂಜೆ ಮಾಡಿ ಸಾಯಂಕಾಲ ಮನೆಗೆ ಕರ್ಕೊಬಂದು ಮನೇಯಲ್ಲಿ ಹಮ್ದೊಂದ್ ತಿಕ್ಕಿ ಅದನೆಲ್ಲಾ ಆ ದೇವ್ರಿಗೆ ಇದು ಮಾಡಿಬಿಟ್ಟು ಅದನೆಲ್ಲ ಕುಂಟೆಲಿ ಬಿಡ್ತೀವಿ ಈ ಥರ ಒಂದೊಂದು ಹಬ್ಬಕ್ಕೂ ಒಂದೊಂದು ಥರ ನಾವು ಮಾಡ್ತಾನೆ ಇರ್ತೀವಿ ಅದು ನಮಗೆ ಈ ಕರ್ನಾಟಕ ಅಂದರೆ ಒಂದೊಂದು ಹಬ್ಬಕ್ಕು ಒಂದೊಂದು ಥರ ಅಡಿಗೆಗ್ಳು ಒಂದೊಂದು ಥರಾ ಮಾಡಬೇಕು ಹಬ್ಬ ಹಾಗೆ ಬಂದರೆ ಎಲ್ಲ ಹಬ್ಬಗ್ಳು ಒಂದು ಹಬ್ಬ ಬಿಡದೆ ನಾವು ಮಾಡ್ತಾನೆ ಇರ್ತೀವಿ ಇದರಲ್ಲಿ ಯಾವುದಪ್ಪ ಚೆನ್ನಾಗಿರೋ ಹಬ್ಬ ನಮಗೆ ಸಡಗರ ಸಡಗರವಾಗಿರುವಂಥ ಹಬ್ಬ ನಮ್ಮಮನೇಲ್ ಖುಷಿಯಾಗಿರೋ ಹಬ್ಬ ಅಂದರೆ ತುಂಬ ತುಂಬಾ ದೀಪಾವಳಿ ದಸರಾ ಗಣೇಶನ್ ಹಬ್ಬ ಈ ಮೂರು ಹಬ್ಬಗ್ಳಂದ್ರೆ ತುಂಬಾ ಚೆನ್ನಾಗ್ ಮಾಡ್ತಿವಿ ಮಕ್ಕಳಿಗೂ ತುಂಬ ಇಷ್ಟವಾಗಿರೋ ಹಬ್ಬಗ್ಳು ಆ ಹಬ್ಬಗ್ಳಲ್ಲಿ ನಾವು ಎಷ್ಟು ಮಾಡಿದ್ರು ನಮ್ಗೆ ಸಾಕಾಗಲ್ಲ ಅಷ್ಟೊಂದು ಕೆಲಸ ಮಾಡ್ತಿವಿ ಕೆಲಸ ಮಾಡಿದ್ರೆ ಮನೇಯಲ್ಲಿ ಮಕ್ಳಿಗೆ ಚೆನ್ನಾಗಿರೊಂಥ ತಿಂಡಿಗಳು ತಯಾರು ಮಾಡಿ ಅವ್ರಿಗೆ ಬೇಕಾಗಿರೊ ಅಂಥ ತಿಂಡಿಗಳನ್ನೆಲ್ಲ ಮಾಡಿ ಒಂದು ಇದ್ರಲ್ಲಿ ಹಾಕಿ ಈ ಗಣೇಶ್ನ ಹಬ್ಬ ಬಂದರೆ ನಾವು ರವೆ ಉಂಡೆ ಅಂತೆ ಚಕ್ಕುಲಿ ಅಂತೆ ಇನ್ನು ಏನೇನೋ ಕಡುಬು ಇವೆಲ್ಲ ಮಾಡ್ತೀವಿ ಹಂಗೆ ವರಲಕ್ಷ್ಮಿ ಹಬ್ಬ ಅಂತ ಬರುತ್ತೆ ಆ ವರಲಕ್ಷ್ಮಿ ಹಬ್ಬದ್ ದಿವ್ಸ ಇನ್ನು ಜಾಸ್ತಿ ಮಾಡ್ತಿವಿ ಅದಕ್ಕೆ ಅವರ್ಗೆ ಆ ವರಲಕ್ಷ್ಮಿ ಹಬ್ಬದ್ ದಿವ್ಸ ಒಡವೆಗ್ಳು ಎಲ್ಲ ಇಟ್ಟು ದೇವ್ರ ಮುಂದೆ ದುಡ್ಡೆಲ್ಲ ಇಟ್ಟು ನಮ್ಮಮನೆ ಯವಾಗಲೂ ವರಲಕ್ಷ್ಮಿ ತುಂಬಿಕೊಂಡಿರ್ಬೇಕು ಧನಲಕ್ಷ್ಮೀಯರಿಗೆ ಯವಾಗಲೂ ತುಳ್ಕಾಡ್ತಾ ಇರಬೇಕು ಅಂತ ನಾವು ಶುಕ್ರವಾರದ ದಿವ್ಸ ಬೆಳಗಿನ್ ಜಾವ ಐದು ಗಂಟೆಗೆ ನಾವು ಯವಾಗಲೂ ಪೂಜೆ ಮಾಡಿ ಆ ತಾಯಿನ ನೆನಸ್ಕೊಂಡು ನಮ್ಮಮನೆ ಬಾಗ್ಲಿಗ್ ಬಾ ಅಮ್ಮ ಅಂತ ಬೇಡಿಕೊಂಡು ವರಲಕ್ಷ್ಮಿ ಹಬ್ಬ ಮಾಡ್ತಾನೆ ಇರ್ತೇವೆ ಆ ವರಲಕ್ಷ್ಮಿ ಹಬ್ಬ ಹಬ್ಬ ಬಂದ್ರೇ ಮಕ್ಳುಗೂ ತುಂಬಾ ಇಷ್ಟ ಮನೇಯಲ್ಲು ಅಷ್ಟೆ ಅಷ್ಟೇ ಕೆಲಸ ನಮ್ಗೆ ಅಷ್ಟೇ ಸಡಗರದಿಂದ ನಾವು ಹಬ್ಬನ ಮಾಡ್ತಾನೆ ಇರ್ತೀವಿ ಈ ಹಬ್ಬಗ್ಳು ವರ್ಷಕ್ಕೆ ಬರ್ತಾ ಬರ್ತಾನೆ ಇರ್ತವೆ ಒಂದೊಂದು ಹಬ್ಬಕ್ಕೂ ಒಂದೊಂದು ಥರ ನಾವು ವಿಶೇಷವಾಗಿ ಅಡಿಗೆಗಳ್ ಮಾಡಿ ನಮಗೇನೇನು ಅನಿಸುತ್ತೋ ಅವೆಲ್ಲ ಮಾಡಿ ನಮ್ಮ ನೆಂಟ್ರುಗಳ್ನೆಲ್ಲ ಕರೆದು ಅವ್ರಿಗು ನಾವೆಲ್ಲ ಬಡಿಸಿ ಅವ್ರನೆಲ್ಲ ಖುಷಿ ಪಡಿಸಿ ಸಡಗರ್ದಿಂದ ಮನೆಯೆಲ್ಲ ಇರ್ತೀವಿ ಸಂತೋಷವಾಗಿರ್ತಿವಿ ಇದೇ ಥರ ಹಬ್ಬ ಹಬ್ಬಕ್ಕು ನಾವು ಪ್ರತಿ ಒಂದು ಹಬ್ಬದಲ್ಲು ನೆರವಾಗ್ಲೇಬೇಕು ಆ ಹಬ್ಬ ನಾವು ಯಾವ ಕಡೆ ಹೋಗಿದ್ರು ಆ ಮನೆಗೆ ಬಂದು ಆ ಹಬ್ಬ ಮಾಡಲೇಬೇಕು ನಾವು ಬಿಡಂಗಿಲ್ಲ ಅಂತ ನಾವು ಈ ಥರ ಹಬ್ಬಗ್ಳೆಲ್ಲ ಮಾಡ್ತಾನೆ ಇರ್ತೀವಿ